ಅಡುಗೆ ಮಾಡುವುದು ಕೇವಲ ಮಹಿಳೆಯರ ಕೆಲಸ ಖಂಡಿತ ಅಲ್ಲ ಯಾಕೆಂದ್ರೆ ಯಾವುದೇ ಒಬ್ಬ ಮಹಿಳೆಗಿಂತ ಪುರುಷ ಪುರುಷರೇ ತುಂಬ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಯಾಕೆ ಗೊತ್ತಾ ನಳಮಹಾರಾಜ ಕೂಡ ಒಬ್ಬ ಪುರುಷ ಅಲ್ಲವಾ ಅದೇ ಥರ ಅವನಿಗೆ ನಳಮಹಾರಾಜರು ಯಾವುದಕ್ಕೆ ಫೇಮಸ್ಸಂದರೆ ಒಂದು ಅಡಿಗೆಗೆ ಅವನು ಯಾವುದೇ ಮಹಿಳೆ ಈಗ ದೊಡ್ಡ ದೊಡ್ಡ ಫಂಕ್ಷನ್ ಆಗಿರ್ಬೋದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಜನಕ್ಕೆ ಅಡಿಗೆ ಮಾಡಿ ಕೊಡಬೇಕಂದ್ರೆ ಯಾವುದೇ ಅಲ್ಲಿ ಮಹಿಳೆಯರು ಅಡಿಗೆ ಮಾಡಕೆ ಹೋಗಲ್ಲ ತುಂಬ ಕಮ್ಮಿ ನಾನು ಹೋಗಲ್ಲ ಅಂತಲೂ ಹೇಳಲ್ಲ ಯಾಕೆಂದ್ರೆ ಕೆಲವೊಂದು ಕಡೆ ಮಹಿಳೆಯರು ಹೋಗ್ತಾರೆ ಆದರೆ ತುಂಬ ಕಮ್ಮಿ ಅಲ್ಲಿ ಯಾವತ್ತೂ ಪುರುಷರೇ ಅಡಿಗೆ ಮಾಡೋದು ಅವರಿಗೆ ತುಂಬ ದೊಡ್ಡ ದೊಡ್ಡ ಅಡಿಗೆ ಮಾಡೋದು ಈಸಿ ಅದೇ ರೀತಿ ನಮ್ಮ ಕುಟುಂಬದಲ್ಲಿಯೂ ಕೂಡ ತುಂಬ ಜನ ಅಡಿಗೆ ಮಾಡ್ತಾರೆ ಒಂದೊಂದ್ಸಲ ಕಂಪೇರ್ ಮಾಡ್ಬೋದು ನಮ್ಮ ಮಹಿಳೆಯರ ಅಡಿಗೆಗಿಂತ ಪುರುಷರ ಅಡಿಗೆಗೆ ಅಡಿಗೆ ತುಂಬ ಚೆನ್ನಾಗಿರತ್ತೆ ಯಾಕೆಂದ್ರೆ ಕೆಲವೊಂದುಸಲ ನಾವು ಹೀಗೆ ಮಾತಾಡುವಾಗ ಅಥವಾ ಹೀಗೆ ಅಡಿಗೆ ಮಾಡುವಾಗ ಯಾವ್ದಾದ್ರೂ ಯಾವ್ದಾದ್ರೂ ಒಳ್ಳೆಯ ಅಡಿಗೆ ಮಾಡಬೇಕಿವತ್ತು ಏನಾದರೂ ಸ್ಪೆಷಲ್ ಮಾಡಬೇಕು ಅಂದರೆ ಆವತ್ತು ಪುರುಷರೇ ಮಾಡ್ತಾರೆ ಅದೇ ರೀತಿ ಮನೆಯಲ್ಲಿ ಅಮ್ಮಂಗೆ ಹುಷಾರಿಲ್ಲ ಅಂದರೆ ಅಮ್ಮಂಗೆ ಆರಾಮಿಲ್ಲ ಇಲ್ಲ ಅಡಿಗೆ ಮಾಡೋವರಿಗೆ ಆವತ್ತೇನು ಆರಾಮಿರಲ್ಲ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಆ ಥರ ಸ ಆ ಥರ ಪರಿಸ್ಥಿತಿಯಲ್ಲಿಯೂ ಕೂಡ ಅವರು ಪುರುಷರೇ ಮನೆಯಲ್ಲಿರುವ ಪುರುಷರೇ ಅಥವಾ ಯಾರಾದರೂ ಮನೆಯಲ್ಲಿರುವ ಪುರುಷರಾಗಿರ್ಬೋದು ಅವ್ರು ಅಪ್ಪ ಆಗಿರ್ಬೋದು ಅಣ್ಣ ಆಗಿರ್ಬೋದು ಹಸ್ಬೆಂಡಾಗಿರ್ಬೋದು ಎಲ್ಲರೂ ಕೂಡ ಒಳ್ಳೆಯ ರೀತಿ ಅಡಿಗೆ ಮಾಡಿಕೊಂಡು ಅವರಿಗೆ ಬೇಕಾದಷ್ಟು ಅವ್ರು ಮಾಡ್ಕೊಂಡು ತಿನ್ನುತ್ತಾರೆ ಈಗ ನಮ್ಮನೆಯಲ್ಲೇ ತಗೊಂಡಿದ್ದರೆ ನಮ್ಮ ನಮ್ಮ ಅಪ್ಪ ಅಮ್ಮ ಇಲ್ಲ ಅಂದ್ರೂ ಕೂಡ ಎಲ್ಲ ಕೆಲ್ಸವೂ ಅವರೇ ಅವರೇ ಅಡಿಗೆ ಮಾಡ್ಕೊಂಡು ಅವರೇ ಊಟ ಮಾಡ್ತಾರೆ ಅವರು ಬರೀ ಮಹಿಳೆರು ಮಾತ್ರ ಅಡಿಗೆ ಮನೆ ಕೆಲಸ ಮಾಡಬೇಕು ಮಹಿಳೆಯರು ಮಾತ್ರ ಅದನ್ನು ಮಾಡಬೇಕು ಆ ಥರ ಏನು ಇಲ್ಲ ಅವ್ರು ನಮಗೆ ಬೇಕಾಗಿರೋ ಕೆಲ್ಸವನ್ನು ನಾವು ಮಾಡ್ಬೋದು ಅದೇ ರೀತಿ ಅದು ಯಾವುದೇ ರೀತಿ ನಾವು ಹೇಳ ನಾವೀಗ ಒಂದು ಮಹಿಳೆಯಾಗಿ ಹೇಳೋದೇನಂದರೆ ಯಾವುದೇ ಒಂದು ಅಡುಗೆ ಮಾಡೋ ಕೆಲಸ ಅದು ಯಾವತ್ತಿದ್ದರೂ ಮಹಿಳೆಯ ಕೆಲಸ ಮಹಿಳೆಯ ಕೆಲಸ ಮಾತ್ರ ಅಲ್ಲ ಅದು ಎಲ್ಲ ಅದು ಎಲ್ಲರ ಕೆಲ್ಸವೂ ಹೌದು ಇವಾಗ ಸಿಟಿಗಳಲ್ಲಿ ಬೆಂಗಳೂರು ಮುಂಬೈ ಅದೇ ರೀತಿ ತುಂಬ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಗಂಡ ಹೆಂಡ್ತಿ ಇಬ್ಬರು ಕೆಲಸ ಕೆಲ್ಸಕ್ಕೆ ಹೋಗ್ತಾರೆ ಆಗ ಒಬ್ಬರಿಗೆ ಒಬ್ಬರಿಗೆ ಹಗಲು ಕೆಲಸ ಇದ್ದರೆ ಒಬ್ರಿಗೆ ರಾತ್ರಿ ಕೆಲಸ ಇರುತ್ತೆ ಆವಾಗ ಅವರು ಅವರವ್ರೇ ಅಡ್ಜಸ್ಟ್ ಮಾಡಿಕೊಂಡು ಒಬ್ಬರು ಹಗಲು ಒಬ್ಬರು ಹಗ್ಲು ಅಡಿಗೆ ಮಾಡ್ತಾರೆ ಒಬ್ರು ರಾತ್ರಿ ಅಡಿಗೆ ಮಾಡ್ತಾರೆ ಅದರಲ್ಲಿ ಯಾವುದೇ ಯಾವುದೇ ರೀತಿಯ ತಾರತಮ್ಯ ಕೂಡ ಅವರು ಮಾಡಲ್ಲ ಅವ್ರ್ಗೆ ಬೇಕಾಗಿರೋದನ್ನು ಅವ್ರು ಅಡಿಗೆ ಮಾಡ್ತಾರೆ ಹಾಗೇ ಕೆಲವೊಂದುಸಲ ಹೆಂಡತಿಗೆ ರಾತ್ರಿ ರಾತ್ರಿ ಕೆಲಸ ಇದ್ದಾಗ ಅವ್ರು ಗಂಡನೇ ಅಡಿಗೆ ಮಾಡಿ ಇಟ್ಟು ಅಡಿಗೆ ಮಾಡಿ ಇಟ್ಟು ಹೋಗ್ತಾರೆ ಅದೇ ರೀತಿ ಹೆಂಡತಿಗೆ ಹಗ್ಲು ಹಗಲು ಕೆಲಸ ಅವಳಿಗೆ ಕೆಲಸ ಅಡಿಗೆ ಮಾಡೋಕಾಗಲ್ಲ ಅಂದರೆ ಅವ್ರು ಯಾವುದೇ ತಾರತಮ್ಯವಿಲ್ಲದೆ ಕೆಲಸ ಮಾಡ್ತಾರೆ ಅದೇ ರೀತಿ ನಾವೀಗ ಹಳ್ಳಿಗಳಲ್ಲಿ ನೋಡ್ಬೋದು ಮೊದ್ಲು ಹಳ್ಳಿಗಳಲ್ಲಿ ಯಾವ ರೀತಿ ಇತ್ತಂದರೆ ಅಡಿಗೆ ಮನೆ ಅಡಿಗೆ ಮನೆ ಕೆಲಸ ಕೇವಲ ಮಹಿಳೆಯರಿಗೆ ಮಾತ್ರ ಎಂದು ಸೀಮಿತವಾಗಿತ್ತು ಆದರೆ ಈಗ ಅಲ್ಲಿ ಅಡಿಗೆ ಹಳ್ಳಿಯಲ್ಲೂ ಕೂಡ ಬದಲಾಗುತ್ತಿದೆ ಹಳ್ಳಿಯಲ್ಲೂ ಕೂಡ ಇವಾಗ ಇವಾಗಿನ ಪುರುಷರು ತುಂಬ ಜನ ಅಡಿಗೆ ಕೆಲಸ ಮಾಡ್ತಾರೆ ಅವರಿಗೆ ಯಾವುದೇ ರೀತಿಯ ತಾರತಮ್ಯ ಕೂಡ ಇಲ್ಲ ಅದರಲ್ಲಿ ಹಾಗೇ ಯಾವುದೇ ರೀತಿಯ ಭೇದ ಭಾವ ಕೂಡ ಮಾಡಲ್ಲ ಅಡುಗೆ ಮನೆ ಕೆಲಸ ಕೇವಲ ಮಹಿಳೆಯರಿಗೆ ಮಾತ್ರ ಆ ಥರ ಆ ಆ ಥರ ಯೋಚನೆ ಕೂಡ ಮಾಡಲ್ಲ ಪುರುಷರು ಕೂಡ ಅಡಿಗೆ ಮನೆ ಕೆಲಸವನ್ನು ಮಾಡುತ್ತಾರೆ ಅದೇ ರೀತಿಯಾಗಿ ತುಂಬ ಚೆನ್ನಾಗಿ ಅಡಿಗೆ ಮಾಡ್ತಾರೆ ನಾನು ಆವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ ನಳಮಹಾರಾಜ ನಳಮಹಾರಾಜ ಕೂಡ ಹಾಗೇ ಒಬ್ಬ ಒಳ್ಳೆಯ ಅಡುಗೆಗಾರ ಅವನ ಅಡುಗೆಗೆ ಅಡಿಗೆ ಎಲ್ಲಾರು ಎಲ್ಲ ರೀತಿಯಲ್ಲೂ ತುಂಬ ಫೇಮಸ್ಸಾಗಿತ್ತು ಅದೇ ರೀತಿ ಇವಾಗಿನ ಪುರುಷರು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಡಿಗೆ ಕಲ್ತಿರ್ತಾರೆ ಹಾಗೆ ಅಡಿಗೆ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಯಾವುದೇ ರೀತಿ ಅಡುಗೆ ಮನೆ ಕೆಲಸ ಅಥವಾ ಅಡುಗೆ ಮಾಡುವುದು ಅದು ಮಹಿಳೆಯರ ಕೆಲಸ ಮಾತ್ರ ಅಲ್ಲ ಅದು ಎಲ್ಲ ಪುರುಷರಿಗೂ ನಮ್ಮ ಪುರುಷರು ಅರ್ಥ ಮಾಡಿಕೊಂಡು ಇವಾಗ ಅವರವ್ರ ಕೆಲಸ ಅವರವ್ರೇ ಮಾಡುತ್ತಿದ್ದಾರೆ ಅದೇ ರೀತಿ ನಾವು ಕೂಡ ನಾವು ಪುರು ಮಹಿಳೆಯರು ಕೂಡ ಪುರುಷರ ಕೆಲಸ ಮಾಡುತ್ತಿದ್ದಾರೆ ಇವಾಗ ಆದರೆ ಮಹಿಳ ಮಹಿಳೆಯರು ಇಷ್ಟಪಟ್ಟು ಅಡುಗೆ ಮಾಡುತ್ತಾರೆ ಯಾವ ರೀತಿ ಮಹಿಳೆಯರು ಯಾವ ರೀತಿ ಇಷ್ಟಪಟ್ಟು ಕೆಲಸ ಮಾಡುತ್ತಾರೋ ಅದೇ ರೀತಿ ಪುರುಷರು ಕೂಡ ಇವಾಗ ಇಷ್ಟಪಟ್ಟು ಕೆಲಸ ಮಾಡುತ್ತಿದ್ದಾರೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿರಬಹುದು ಮನೆ ಮನೆಯಲ್ಲಿ ತುಂಬ ಜನ ಅತಿಥಿಗಳು ಬರುವಾಗ ಇರಬಹುದು ಯಾವುದೇ ಕ್ಷಣಕ್ಕಾದರೂ ಮ ಯಾವುದೇ ಕ್ಷಣಕ್ಕಾದರೂ ಇವಾಗ ಇವಾಗಿನ ಪುರುಷರು ಅಡಿಗೆ ಕೆಲಸವನ್ನು ಮಾಡುತ್ತಾರೆ ಇವಾಗ ಅವರಿಗೆ ತಂಪು ಪಾನೀಯ ಮಾಡಿಕೊಟ್ಟಿರಬಹುದು ಚಹಾ ಮಾಡುದ್ದಿರಬಹುದು ಕಾಫಿ ಮಾಡುದ್ದಿರಬಹುದು ಪ್ರತಿಯೊಂದನ್ನು ಪುರುಷರು ಮಹಿಳೆಯರಿಗೆ ಸಮನಾಗಿಯೇ ಮಾಡುತ್ತಾರೆ ಸಮಾನತೆ ಅನ್ನೋದು ಇವಾಗ ಬೇರೆ ಎಲ್ಲ ವಿಷಯದಲ್ಲಿ ಮಾತ್ರ ಅಲ್ಲ ಅಡುಗೆ ಕೆಲಸದಲ್ಲೂ ಕೂಡ ಇದೆ ಎಂದು ಹೇಳ್ತೀನಿ